ಪುರಾತನ ಕಾಲದಿಂದ ಇಂದಿನವರೆಗೂ ಹೋಲಿಕೆ ಮಾಡಿದ್ರೆ ಕೃಷಿಯಲ್ಲಿ ತುಂಬನೆ ಬದಲಾವಣೆಯನ್ನು ಹೊಂದಿದೆ ಆಗಿನ ಕಾಲದಲ್ಲಿ ಉದಾಹರಣೆ ಹೇಳ್ಬೇಕೆಂದರೆ ಆಗಿನ ಕಾಲದಲ್ಲಿ ನೇಗಿಲುಗಳನ್ನು ಬಳಸಿ ಹರಗೋದು ಅದಾದಮೇಲೆ ಗಳೆ ಹೊಡಿಯೋದು ಆ ರೀತಿ ಮಾಡ್ತಾ ಇದ್ರು ಆದರೆ ಈಗ ತಂತ್ರಜ್ಞಾನ ಮುಂದುವರೆದು ಇರೋದರಿಂದ ಟಾಕ್ಟರ್ಗಳ ಸಹಾಯದಿಂದ ಟಿಲ್ಲರು ಕುಂಟೆ ಮಡಿಕೆ ಇವುಗಳನ್ನೆಲ್ಲ ಟಾಕ್ಟರ್ ಸಹಾಯದಿಂದ ಯಂತ್ರಗಳ ಸಹಾಯದಿಂದ ಮಾಡ್ತಾ ಇದ್ದಾರೆ ಆವಾಗಿನ ಕಾಲದಲ್ಲಿ ಅಗ್ರಿಕಲ್ಚರ್ ಮಾಡಬೇಕು ಅಂತ ಅಂದ್ರೆ ಮಾ ಇಳುವರಿ ತುಂಬ ಕಡಿಮೆ ಇರುತ್ತಾ ಇತ್ತು ಒಂದು ಎಕ್ರೆಗೆ ಒಂದು ಇಪ್ಪತ್ತು ಚೀಲ ಬೆಳಿ ಬೇಕೆಂದ್ರೆ ತುಂಬ ಕಷ್ಟ ಆಗಿತ್ತು ಆದರೆ ಈಗ ತಂತ್ರಜ್ಞಾನಗಳು ರಸಗೊಬ್ಬರಗಳನ್ನ ಬಳಸಿಕೊಂಡು ಅಂದ್ರೆ ಈಗ ಒಂದು ಐವತ್ತರಿಂದ ಅರವತ್ತು ಚೀಲ ಬೆಳೆವರ್ಗೂ ಬಂದಿದೆ ಅಂದರೆ ಅದಕ್ಕೆ ಕಾರಣ ಸಾಂಪ್ರದಾಯಿಕ ಕೃಷಿಯನ್ನು ಹೊರತುಪಡಿಸಿ ಅವರು ರೂಢಿಸ್ಕೊಂಡು ಇರತಕ್ಕಂಥ ಆಧುನಿಕ ತಂತ್ರಜ್ಞಾನ ಈಗ ಆವಾಗಿನ ಕಾಲ್ದಲ್ಲಿ ತುಂಬ ಸಮಯ ಬೇಕಾಗ್ತಾಯಿತ್ತು ಈಗ ನೆಲ್ಲು ಕೊಯ್ಬೇಕು ಅಂತ ಅಂದರೆ ಒಂದಿನ ಕೊಯ್ಯೋಕ್ಕೆ ಒಂದಿನ ಆರು ಹಾಕೋಕ್ಕೆ ಒಂದಿನ ತೂರೋಕ್ಕೆ ಒಂದಿನ ನೆಲ್ಲನ್ನು ಬೇರ್ಪಡಿಸೋಕ್ಕೆ ತುಂಬ ಆಳುಗಳ ಅವಶ್ಯಕತೆ ಇರ್ತಾ ಇತ್ತು ಆದರೆ ಈಗ ಈಗ ಟ್ಯಾಕ್ಟರ್ಗಳು ಮತ್ತೆ ನೆಲ್ಲು ಕೊಯ್ಯುವ ಮಿಷನ್ಗಳು ಬಂದಿರೋದರಿಂದ ತುಂಬ ಒಂದು ಎರಡು ಮೂರು ತಾಸಿನಲ್ಲಿ ಒಂದು ಎಕ್ರೆನ್ನ ಕೊಯ್ದು ಬಿಡ್ತಾರೆ ಆಗ ಎರ್ಡು ಮೂರು ದಿನ ಆದ್ರೂ ಆಗ್ತಾ ಇರ್ತ ಕೆಲಸ ಈಗ ಎರ್ಡು ಮೂರು ಗಂಟೆಲ್ಲಿ ಆಗ್ತಾಯಿದೆ ಇದರಿಂದ ತಂತ್ರಜ್ಞಾನ ತುಂಬನೇ ಬೆಳೆಯೋದರಿಂದ ಕೃಷಿಯಲ್ಲಿ ಸಾಂಪ್ರದಾಯಿಕವ ಬದಲಾಗಿ ಆಧುನಿಕ ಕೃಷಿ ಮಾಡಲಿಕ್ಕೆ ಜನ ಪ್ರಾರಂಭ ಮಾಡಿದ್ದಾರೆ ಯಾರೇ ಆಗಲಿ ತುಂಬ ಬೇಗ ಆಗ್ತದೆ ಅಂದರೆ ಕೆಲಸ ಅದಕ್ಕೆ ಒತ್ತು ಕೊಡೋದು ಜಾಸ್ತಿ ಅದನ್ನೇ ಬಳಸೋದು ಜಾಸ್ತಿ ಕೃಷಿ ಅನ್ನೋದು ಒಂದು ಅದ್ಭುತವಾದ ಶಕ್ತಿ ಅದ್ರನೇ ಈಗ ಸಾಂಪ್ರದಾಯಿಕವಾಗಿ ಕೃಷಿನ ಬಳಸ್ಕೋಳ್ತ ಹೋಗಬೇಕಂದ್ರೆ ತುಂಬ ಕಷ್ಟ ಆಗ್ತದೆ ಈಗ ಹತ್ತು ಎಕ್ರೆಯಲ್ಲಿ ಬೆಳೆಯೋ ಅಂಥ ಬೆಳೆನ್ನ ಆಧುನಿಕ ಕೃಷಿಯಲ್ಲಿ ಐದು ಎಕ್ರೆ ಅಲ್ಲಿ ಬೆಳಿಬೋದು ಯಾಕೆಂದ್ರೆ ನಮ್ಮ ಭಾರತ ದೇಶ ಜಾಸ್ತಿ ಜನ ಸಂಖ್ಯೆಯಿಂದ ಇರೋದರಿಂದ ಅದೇ ಸಾಂಪ್ರದಾಯಿಕ ಕೃಷಿಯಲ್ಲಿ ಬೆಳೆದರೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಈಗ ಕೃಷಿಯಲ್ಲಿ ಬದಲಾವಣೆ ಮಾಡಿಲ್ಲ ಅಂತಂದ್ರೆ ಮನೆಯಲ್ಲಿ ಇಪ್ಪತ್ತು ಜನ ಇದ್ದಾರೆ ಐದು ಎಕ್ರೆ ಹೊಲ ಇದೆ ಅಂದರೆ ಇಪ್ಪತ್ತು ಜನಕ್ಕೆ ಆಗೋಲ್ಲ ಅದು ಹತ್ತು ಜನಕ್ಕೆ ಮಾತ್ರ ಆಗುತ್ತೆ ಆಗೇನು ಮಾಡಬೇಕು ಕೃಷಿಯಲ್ಲಿ ಬದಲಾವಣೆ ಮಾಡಿದರೆ ಅದೇ ಐದು ಎಕ್ರೆಲ್ಲಿ ಇಪ್ಪತ್ತು ಜನ ತಿನ್ನುವಷ್ಟು ಕೃಷಿಯನ್ನು ಬೆಳೆಬೋದು ಅಂದರೆ ಹತ್ತು ಎಕ್ರೆ ಬೆಳೆಯನ್ನು ಬೆಳಿಬೋದು ಇದರಿಂದ ಜನಕ್ಕೂ ಉಪಯೋಗ ಮತ್ತೆ ಉತ್ಪನ್ನವೂ ಹೆಚ್ಚಾಗುತ್ತೆ ಬಟ್ ಅದು ಅದು ರಸಾಯನಿಕ ಕೆಮಿಕಲ್ಸ್ ಇರುತ್ತೆ ನಿಜ ಬಟ್ ಈಗ ಸದ್ಯಕ್ಕೆ ಸಿಚುವೇಶನ್ ಮುಂದುವರಿಯೋದು ನೋಡಬೇಕು ಅಂತಂದ್ರೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಳ್ಳೋದು ತುಂಬನೆ ಉಪಯೋಗ ಈ ಸಾಂಪ್ರದಾಯಿಕವಾಗಿ ಅದು ಕೆಟ್ಟದ್ದು ಅಂತ ಹೇಳ್ತಾಯಿಲ್ಲ ಸಾಂಪ್ರದಾಯಿಕವಾಗಿ ಅಂದರೆ ಮಂದಗತಿಯಲ್ಲಿ ಸಾಗುತ್ತೆ ಅಷ್ಟೇ ನಿಧಾನವಾಗಿ ಸಾಗ್ತಾ ಇರ್ತದೆ ನಿಧಾನವಾಗಿ ಸಾಗಿದರೆ ತುಂಬ ಕಷ್ಟ ಆಗುತ್ತೆ ಏನೇ ಆಗಲಿ ಮಾಡಬೇಕು ಅಂತ ಅಂದರೆ ಈಗ ತುಂಬ ಸ್ಪೀಡಾಗಿ ಜನ್ರೇಶನ್ ತುಂಬ ಸ್ಪೀಡ್ ಇರೋದರಿಂದ ಅದೇ ಹೊಲ್ದಲ್ಲೇ ಅದೇ ಇದರಲ್ಲೆ ಇದ್ಬಿಟ್ರೆ ಆರ್ಥಿಕವಾಗಿ ಮುಂದೆ ಬರೋದು ತುಂಬ ಕಷ್ಟ ಆಗುತ್ತೆ ಆರ್ಥಿಕವಾಗಿ ಮುಂದೆ ಬರಬೇಕು ಅಂತಂದ್ರೆ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಬಿಟ್ಟು ಬಿಟ್ಟು ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕು ಆವಾಗ ಹೆಂಗಿತ್ತಪ್ಪ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಅಂತಂದ್ರೆ ಹತ್ತಿ ಬಿಡಿಸ್ಬೇಕು ಅಂದ್ರೂ ಕೆಲಸದ ಆಳುಗಳಿಂದಲೇ ಹತ್ತಿ ಬಿಡಿಸ್ಬೇಕು ನೆಲ್ಲು ಕೊಯ್ಬೇಕು ಅಂದ್ರೂ ಕೆಲಸದ ಆಳುಗಳೇ ನೆಲ್ಲು ಕೊಯ್ಬೇಕು ಮೆಣಸಿನ್ಕಾಯಿ ಅರಿ ಬೇಕಂದ್ರೂ ಕೆಲಸದ ಆಳುಗಳೇ ಮೆಣಸಿನ್ಕಾಯಿ ಅರಿಬೇಕು ಹರಗ ಬೇಕಂದ್ರೂ ಎತ್ತುಗಳಿಂದಲೇ ಹರಗಬೇಕು ನೇಗಿಲನ್ನೇ ಯೂಸ್ ಮಾಡಬೇಕು ಬಿತ್ತೋಕೆ ತುಂಬ ಟೈಮ್ ಹಿಡಿತಾ ಇತ್ತು ಈಗ ನೀರು ಕಟ್ಟಬೇಕಂದ್ರೂ ಮೋಟ್ರುಗಳೆಲ್ಲ ಇರಲಿಲ್ಲ ಕಾಲುವೆಯಿಂದ ನೀರು ಬರಬೇಕು ಆ ಕಾಲುವೆನ್ನ ತೆಗಿಬೇಕು ಅದಾದಮೇಲೆ ನೀರು ಮುಚ್ಚಬೇಕು ನೀರು ಬರೋವರೆಗೂ ಕಾಯಬೇಕು ಈಗ ಮೋಟರಾದ್ರೆ ಒಂದೇ ತುಂಬ ಸ್ಪೀಡಾಗಿ ಎಳೆದು ಬಿಡುತ್ತದೆ ಬೇಗ ಬೇಗ ನೀರು ಕಟ್ಟಿ ಬಿಡಬೋದು ಇಲ್ಲ ಅಂತ ಅಂದ್ರೆ ನಿಧಾನವಾಗಿ ಕಾಲುವೆಯಿಂದ ಬರೋವರೆಗೂ ಕಾಯಬೇಕು ಪ್ರೋಸೆಸಿಂಗ್ ತುಂಬ ಕಷ್ಟ ಆಗ್ತದೆ ಈಗ ಕಾಯ್ತಾನೆ ಕಾಯ್ತಾನೆ ಇರ್ಬೇಕು ನೀರು ನಿಧಾನಕ್ಕೆ ಬಂದಮೇಲೆ ಕಟ್ಟಬೇಕು ಕಟ್ಟಿದಮೇಲೆ ಆ ನೀರನ್ನು ಗಿಡಗಳಿಗೆಲ್ಲ ಹೋದ್ಮೇಲೆ ಮುಚ್ಬೇಕು ಇದು ತುಂಬ ಕಷ್ಟ ಆಗ್ತದೆ ಮತ್ತೆ ಸತುವು ಆಗಿರಬೋದು ಗೊಬ್ಬರ ಆಗಿರಬೋದು ಕಳೆ ತೆಗೆಯದಾಗಿರಬೋದು ಈಗ ಕಳೆ ಗೊಬ್ಬರಗಳೆಲ್ಲ ಬಂದಿದಾವೆ ಕಳೆ ಗೊಬ್ಬರಗಳಾಕಿ ಬಿಟ್ರೆ ಕಳೆಯೇ ಬರೋಲ್ಲ ಆವಾಗ ಕಳೆ ತೆಗೆಯೋದೆ ಒಂದು ಕೆಲಸ ಕಳೆ ತೆಗೆಯೋದೇ ಬೇಕಾದಷ್ಟು ಹಣನ್ನ ಲಾಸ್ ಮಾಡಿಬಿಡ್ತಿತ್ತು ಅಲ್ಲಿ ಇದು ಕಳೆ ತೆಗೆಯೋಕ್ಕೆ ಆಳುಗಳಿಗೆ ತುಂಬನೇ ದುಡ್ಡು ಖರ್ಚು ಆಗ್ತಾ ಇತ್ತು ಈಗ ಕಳೆ ಮದ್ದು ಬಂದು ತುಂಬ ಸ್ಪೀಡ್ ನೂರಾಳು ಮಾಡೋಂಥ ಕೆಲಸನ್ನ ಮೂರಾಳೆ ಮಾಡಿಬಿಡ್ಬೋದು ಮೂರೇ ಜನ ಮಾಡಿಬಿಡ್ಬೋದು ಈ ಗೊಬ್ಬರ ಉಗ್ಗೋಕ್ಕೆ ಮೂರು ಜನ ಗೊಬ್ಬರ ಉಗ್ಗಿದ್ರೆ ಮುಗೀತು ನೂರಾಳು ತೆಗೆಯೋಷ್ಟು ಕಳೆನ್ನ ಆ ಗೊಬ್ಬರವೇ ತೆಗೆದು ಬಿಡ್ತದೆ ಇದ್ರಿಂದ ಸಾಂಪ್ರದಾಯಿಕ ಕೃಷಿಗೆ ಹೊಲಿಸ್ಕೊಂಡ್ರೆ ಆಧುನಿಕ ಕೃಷಿ ತುಂಬನೇ ಮುಂದುವರಿದಿದೆ ಮುಂದುವರಿದರೆಯೇ ನಮ್ಮ ದೇಶ ಅನ್ನೋದು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ತುಂಬ ಹಿಂದೆ ಬಿದ್ದುಬಿಡುತ್ತೆ ಆಧುನಿಕ ಕೃಷಿಗಿಂತ ಸಾಂಪ್ರದಾಯಿಕ ಕೃಷಿ ಏನು ಅಷ್ಟೊಂದು ಒಳ್ಳೇದಲ್ಲ